ರೇಡಿಯೋ ಅಂದರೆ ನನ್ಗೆ ತುಂಬ ಇಷ್ಟ ಅದರಲ್ಲಿ ನೈಂಟಿ ಒನ್ ಪಾಯಿಂಟ್ ನೈನ್ ಸ್ಟೇಷನ್ ಅಂದರೆ ತುಂಬ ಇಷ್ಟ ಅದರಲ್ಲಿ ಆರ್ ಜೆ ಆರ್ ಜೆ ಮತ್ತು ಸುದೀಪ್ ಅವರೆಲ್ಲ ತುಂಬ ಇಷ್ಟ ಅವ್ರು ಮಾತಾಡೋ ಸ್ಟೈಲ್ ಇಷ್ಟ ಹಾಡುಗುಳೆಲ್ಲ ತುಂಬ ಚೆನ್ನಾಗಿರೊದು ಬರುತ್ತೆ ಮತ್ತು ಲವ್ ಗುರು ಅದು ತುಂಬ ಚೆನ್ನಾಗಿ ಬರುತ್ತೆ ಹೆಂಗಿದೆ ಅಂದರೆ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಒಂದು ಸ್ಟೋರಿ ಒಂದು ಒಂದು ಥರ ಇರುತ್ತೆ ಬಟ್ ಅವ್ರವ್ರ ಫ್ಯಾಮ್ಲಿ ಹೇಗಾಯ್ತು ಏನಾಯಿತು ಅದೆಲ್ಲ ತುಂಬ ಚೆನ್ನಾಗಿ ಕಾರ್ಯಕ್ರಮ ಬರುತ್ತೆ ನಂಗೆ ಅದಕ್ಕೆ ತುಂಬ ಇಷ್ಟ ಮತ್ತು ಟಿ ವಿ ಚಾನೆಲ್ ಅಂದರೆ ಪುಟ್ಟಕ್ಕನ ಮಕ್ಕಳು ಸತ್ಯ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ